ಅಲೋ ಹೇಳಿ ಹೇಳಿ ನಾನು ಮಂಜುಳ ಅಂತ ಮಾತಾಡ್ತಿರೋದು ಮೇಡಮ್ ಇದು ಪಂಕ್ಷನ್ಗಳಿಗೆ ಇದು ಏನಾದರೂ ತಗಬೇಕು ಐಟಮ್ಸ್ ಅಂದರೆ ಏನು ರೇಟ್ ಬೀಳುತ್ತೆ ಏನು ಮದುವೆ ಪಂಕ್ಷನ್ಗಳಿಗೆ ಹೂನ ಅಲಂಕಾರ ಮಾಡ್ಬೇಕು ಅಂದರೆ ಹಾಂ ಹಾಂ ನಮಗೆ ಇದು ಗುಲಾಬಿ ಬೇಕು ಸುಗಂದ್ರಾಜ ಬೇಕು ಚೆಂಡು ಹೂವ್ನೂ ಡೆಕೋರೇಷನ್ ಬೇಕು ಹ್ಞೂ ಅದೆಲ್ಲ ಏನು ಆಗ್ತದೆ ಏನು ಮಾಡು ಏನು ಕೆಜಿ ಲೆಕ್ಕನೇ ಕೊಡಿ ಹೆಂಗ್ ಕೆಜಿ ಲೆಕ್ಕ ಏನು ಬೀಳುತ್ತೆ ಹಾಂ ಹಾಂ ಹಾಂ ಹಾಂ ಹಾಂ ಹಾಂ ಈಗ ದೊಡ್ದಾಗಿ ಮಾಡ್ಸುದ್ರೆ ಎಷ್ಟು ಬೇಕಾಗುತ್ತೆ ಮೇಡಮ್ ಅದು ಹಾಂ ಹಾಂ ಹಾಂ ಹಾಂ ಸರಿ ಮೇಡಮ್ ವಿಚಾರ್ಸ್ಬುಟ್ಟು ಹೇಳ್ತಿನಿ ಅವ್ರಿಗೆ

ಹಾಂ ಆಯ್ತು ಆಯಿತು ಮೇಡಮ್ ವಿಚಾರ್ಸ್ಬಿಟ್ಟು ಎಷ್ಟು ದೊಡ್ಡದೋ ಚಿಕ್ಕದೋ ಕೇಳ್ಕೊಂಡು ಯಾವ್ದಕ್ಕು ಹೇಳ್ತಿನ್ ಮೇಡಮ್

ಹಾಂ ತ್ಯಾಂಕ್ ಯು ಮೇಡಮ್ ಹಾಂ ಹಾಂ ಸರಿ ಸರಿ ಟ್ಯಾಂಕ್ ಯು ಟ್ಯಾಂಕ್ ಯು ಮೇಡಮ್ ಹ್ಞೂ ತ್ಯಾಂಕ್ ಯು